ತುಮಕೂರು ಕರ್ನಾಟಕದ ಅನೇಕ ಪ್ರದೇಶಗಳಂತೆ ತನ್ನದೇ ಆದ ವಿಶಿಷ್ಟವಾದ ಪಾಕಶಾಲೆಯ ಸಂಪ್ರದಾಯವನ್ನು ಹೊಂದಿದೆ ಅದು ಅದರ ಸಂಸ್ಕೃತಿ ಮತ್ತು ಇತಿಹಾಸದಲ್ಲಿ ಆಳವಾಗಿ ಬೇರೂರಿದೆ ತುಮಕೂರಿನಲ್ಲಿ ಬಹಳ ಜನಪ್ರಿಯವಾದಂಥ ತಿಂಡಿ ತಿನಿಸು ಯಾವುದಂದ್ರೆ ಅಕ್ಕಿ ರೊಟ್ಟಿ ಮತ್ತು ರಾಗಿ ಮುದ್ದೆ ಅಕ್ಕಿ ರೊಟ್ಟಿ ಮಾಡಲು ಅಕ್ಕಿಹಿಟ್ಟನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿ ಅದಕ್ಕೆ ಈರುಳ್ಳಿ ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿ ಕ್ಯಾರೆಟ್ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಬಳಸ್ತಾರೆ ಹಾಗೂ ರಾಗಿ ಮುದ್ದೆಯನ್ನು ಮಾಡಲು ರಾಗಿ ಹಿಟ್ಟನ್ನು ಅಂದರೆ ಫಿಂಗರ್ ಮಿಲ್ಲೆಟ್ ಇದನ್ನು ನೀರು ಜೊತೆ ಮಿಶ್ರಣ ಮಾಡಿ ಉಪ್ಪು ಅದನ್ನು ತಯಾರಿಸ್ತಾರೆ ಹಾಗೂ ಈ ಆಹಾರಗಳು ಬಹಳ ಪ್ರಸಿದ್ಧಿ ಹೊಂದಿವೆ ತುಮ್ಕೂರಿನಲ್ಲಿ ಈ ಆಹಾರಗಳನ್ನು ಸ್ಥಳೀಯ ರೆಸ್ಟೋರೆಂಟುಗಳು ತಿನಿಸುಗಳು ಮತ್ತು ಬೀದಿ ಅಹಾರ ಮಾರಾಟಗಾರ ಗಾರರ ಹತ್ರ ತಗೊಳ್ಬೋದು ಈ ಪಾಕಶಾಲೆಯ ಆನಂದವನ್ನು ಅನ್ವೇಷಿಸುವುದರಿಂದ ತುಮಕೂರಿನ ಸಂಸ್ಕೃತಿ ಮತ್ತು ಇತಿಹಾಸದ ರುಚಿಯನ್ನು ನಮಗೆ ನೀಡುತ್ತದೆ ಅವು ಪ್ರದೇಶದ ಕೃಷಿ ಪರಂಪರೆ ಮತ್ತು ವೈವಿಧ್ಯಮಯ ಪಾಕಶಾಲೆಯ ಪ್ರಭಾವಗಳನ್ನು ಪ್ರತಿಬಿಂಬವಾಗಿದೆ